ಸಾವಿರದ ಒಂದು ಹತ್ತು ಸಾವಿರದ ಮುನ್ನೂರ ಐವತ್ತೊಂದು ಮೂವತ್ತು ಸಾವಿರ ಆರ್ನೂರ ಐವತ್ತೆರಡು ಒಂದು ಲಕ್ಷ ಎಪ್ಪತ್ತು ಸಾವಿರ ಏಳ್ನೂರ ಎಂಬತ್ತೆರಡು ಮೂರು ಲಕ್ಷ ಐವತ್ತೆಂಟು ಸಾವಿರ ಐನೂರ ತೊಂಬತ್ಮೂರು